ಹೌದು ಹೇಳಿ ಹಾಂ ಹಾಂ ಹಾಂ ಹಾಂ ಹೂ ಬೇಕಾಗಿತ್ತಾ ಫಂಕ್ಷನ್ಗೆ ಯಾವ ಥರ ಹೂ ಬೇಕು ನಿಮಗೆ

ಹಾಂ ಕೆಂಪು ಹೂ ಬೇಕಾ ಓಕೆ ಹಾಂ ಐದು ಕೆಜಿ ಚೆಂಡು ಹೂವು ಹ್ಞೂ ಎರಡು ಮೂರು ಥರ ಬೇಕಾ ಹೂವಿನ ಸರ ಎಷ್ಟು ಬೇಕು ಒಂದು ಹೂವಾ ಎಷ್ಟು ಎರಡು ಮೂರು ಥರ ಹೂವಿನ ಸರ ಎಷ್ಟು ಎಷ್ಟು ಮಾಲೆ ಬೇಕು ಹೂವಿನ ಸರ ನಿಮಗೆ ಮೂರು ಥರ ಎಷ್ಟೆಷ್ಟು ಹಾರ ಬೇಕಾಗತ್ ನಿಮ್ಗೆ ಹಾಂ ಕೆಂಪು ಹೂವ್ದು ಹಾಂ ರೋಸ್ ಆಮೇಲೆ ಮತ್ತು ಬೇರೆ ಇನ್ನೊಂದು ಮಲಿ ಮಲ್ಲಿಗೆ ಹೂವ ಹಾರ ಏನಾರೂ ಸಪ್ರೇಟ್ ಬೇಕಾ ಅಥ್ವಾ ಮಲ್ಲಿಗೆ ಬರೇ ಸ ಕಟ್ಟಿದ್ದಿದ್ದರೆ ಸಾಕಾ ಸಪ್ರೇಟ್ ಆಗೇ ಕಟ್ಟಿದ್ದೇ ಬೇಕಾ ಆಮೇಲೆ ಬಿಡಿ ಹೂವ ಏನರ ಬೇಕಾಗತ್ತ ನಿಮ್ಗೆ

ಪೇಮೆಂಟ್ ನಿಮಗೆ ಹೆಚ್ಚು ಕಮ್ಮಿ ಒಂದು ಈಗ ಎಲ್ಲ ಅಂದರೆ ನಿಮ್ಗೊಂದು ಹದಿನೈದು ನೂರೋ ಒಂದು ಹದಿನೇಳು ನೂರೋ ಆಗ್ಬೋದು ಹಾಂ ಆಮೇಲೆ ನಿಮಗೆ ಎಷ್ಟು ಗಂಟೆ ಬೇಕಾಗುತ್ತೆ ನಾಳೆ ನಿಮ್ಗೆ ಇದು ಬೆಳಗ್ಗೆ ಎಂಟು ಗಂಟೆಗಾ ಎಲ್ಲಿ ಕಿನ್ನಾಳಲ್ಲಿ ಎಲ್ಲಿ ಬರುತ್ತೆ ಅದು ಅಂಬೇಡ್ಕರ್ ಬರುತ್ತಾ ಆಯ್ತು ಹಂಗಾರ ನಾನು ಆದಷ್ಟು ನಾನು ಈಗ ಫ್ರೆಶ್ ಇರಬೇಕಂತ ಹೇಳಿದ್ರೆ ನಾನು ತರಿಸ್ತೀನಿ ಬಿಡಿ ಇವತ್ತು ಎಷ್ಟು ಇದ್ದರೂ ನೈಟ್ ಬೆಳಗ್ಗೆ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ಬೆಳಿಗ್ಗೆ ಎಷ್ಟು ಗಂಟಿಗೆ ಅಂದಿರಿ ನೀವು ಅಲ್ಲಿ ಎಂಟು ಗಂಟೆಗೆ ಅಲ್ವಾ ರೆಡಿ ಮಾಡ್ಕೊಡ್ತೀನಿ ಸರ್ ಆಯ್ತು ಹಾಗಾದ್ರೆ ಮತ್ತು ನಿಮ್ಗೆ ಒಂದು ಸರ ಮತ್ತು ಹೂವು ಕೆಂಪು ಹೂವು ಮಲ್ಲಿಗೆ ಹೂವಿಂದು ಮಲ್ಲಿಗೆ ಹೂವ್ ಕಟ್ಟಿದ್ದು ಚೆಂಡು ಹೂವು ಇದು ಎಲ್ಲ ಕಟ್ಟಿ ನಾನು ರೆಡಿ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ ರಿ ಅಲ್ಲಿ ಬಂದು ಫೋನ್ ಮಾಡ್ತೀನಿ ಕರ್ಕೊಂಡು ಹೋಗಿ ಸರ್ ಇಲ್ಲ ನಾವೇ ಇಂಥಲ್ಲಿ ಅಂತ ಹೇಳಿ ಬರ್ತ ಅಂಬೇಡ್ಕರ್ ಬರ್ತೀನಿ ಬಂದು ನಿಮ್ಗೆ ಫೋನ್ ಮಾಡ್ತೀನಿ ಹಾಂ ಮತ್ತು ಬೇರೆ ಯಾವ ಹೂವ ಬೇಕಾ ನಿಮಗೆ ಬೇರೆ ಯಾವ ಹೂ ಬೇಕಾಗಿಲ್ಲವಾ ಸೇವಂತಿಗೆ ಹೂವ ಏನರ ಬೇಕಾಗುತ್ತಾ ಸಲ್ಪ ಬಿಡಿ ಹೂ ಹಾಕೊಂಬರ್ಲಾ ಆಯ್ತು ಆಯ್ತು ಪೇಮೆಂಟ್ ಹೇಳ್ದ್ನಲ ಅದನ್ನ ಒಂದು ಹದಿನೇಳು ನೂರ ಐವತ್ತು ರೂಪಾಯಿ

ಹಾಂ ಆಯ್ತು ಆಯ್ತು ಕೈಯಲ್ಲಿ ಆದರೂ ಕೊಡಿ ಫೋನ್ಪೇನಾದ್ರೂ ಮಾಡಿ ಆಯಿತಾ ಆಯ್ತು ರೀ ಓಕೆ